ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ ಮತ್ತು ಮಲೆರಿಯಾಗಳಂತಹ ರೋಗಗಳನನ್ನು ತಡೆಗಟ್ಟಲು ಯಾವ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತ ಮತ್ತೆ ಮೊದಲಿಗೆ ನಮ್ಮ ಸುತ್ತ ಡೆಂಗ್ಯೂ ಮತ್ತು ಮಲೇರಿಯಾ ಅಂತಹ ಖಾಯಿಲೆಗಳನ್ನು ಬರುವ ಮುಂಚೆಯೇ ನಮ್ಮ ಸುತ್ತಮುತ್ತಲಿನ ನಾವು ಬರೋ ಬರುವ ಮುಂಚೆ ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಾವು ಚೆನ್ನಾಗಿಟ್ಕೊಂಡಿದ್ದೆ ಅಂಥ ಖಾಯಿಲೆಗಳು ನಮ್ಮ ಅಕ್ಕಪಕ್ಕ ಸುಳಿಯೋಲ್ಲ ಏಕೆಂದರೆ ನಮ್ಮ ಅಕ್ಕಪಕ್ಕ ಯಾವುದೇ ಅಂಥ ಗಲೀಜು ಮಾಡ್ಕೊಂಡಿರದೇ ಇರ್ಬೋದು ಅಥವಾ ಹುಲ್ಲು ಕಸ ಕಡ್ಡಿಗಳನ್ನು ಬೆಳೆಸ್ಕಾ ಹಾಕ್ಕೊಂಡು ಬೆಳೆಸ್ತಾ ಹೋದ್ರೆ ಅಲ್ಲಿ ಇನ್ನೂ ಸೊಳ್ಳೆಗಳ ಉತ್ಪಾದನೆ ಜಾಸ್ತಿ ಆಗಿ ಆ ಸೊಳ್ಳೆಗಳು ಬಂದು ಅದರದ್ದೇ ಆದಂತಹ ರಾಸಾಯನಿಕಗಳನ್ನು ಬಿಡುಗಡೆ ಮಾಡಿ ನಮ್ಮ ದೇಹದಲ್ಲಿ ಅದರಿಂದ ಹರಡುವಂತಹ ಖಾಯಿಲೆಯೇ ಡೆಂಗ್ಯೂ ಮಲೆರಿಯಾ ಅಂತ ಹೇಳ್ಬೋದು ಈ ಡೆಂಗ್ಯು ಮಲೆರಿಯಾ ಅಂಥಾ ಖಾಯಿಲೆಗಳನ್ನು ಉಗಿದು ನಿವಾರಣೆ ಮಾಡೋದಿಕ್ಕೆ ಅಂತಹ ಏನು ಡೆಂಗ್ಯು ಮಲೆರಿಯಾ ಅಂತಹ ಕಾ ಜ್ವರಗಳು ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ನಾವು ರಕ್ತ ಸಹ ರಕ್ತ ಪರಿಷ್ಕರಣೆ ಮಾಡಿಸ್ಕೋಬೇಕು ಯಾಕೆಂದರೆ ಯಾವ ಜ್ವರ ಬಂದೈತೆ ಅಂತ ನಮಗೆ ಗೊತ್ತಾಗೋಲ್ಲ ಅದರಿಂದಾಗಿ ರಕ್ತ ಪರಿಶೀಲನೆ ಮಾಡಿಸ್ಕೊಂಡು ಅನಂತರದಂತಹ ಕಾಲದಲ್ಲಿ ಅನಂತರ ವೈದ್ಯರಿಗೆ ತೋರಿಸಿಕೊಂಡು ನಮ್ಮ ಅವರು ನೀಡುವಂತಹ ಶಸ್ತ್ರಚಿಕಿತ್ಸೆಯಿಂದ ನೊ ಕರೆ ಸಮಯ ಕರೆಕ್ಟ್ ಅದರದ್ದೇ ಆದ ಅಂಥ ಸಮಯಕ್ಕೆ ಗುಳಿಗೆಗಳನ್ನು ತಗೊಂಡು ಗುಳಿಗೆಗಳನ್ನು ತಗೊಂಡು ನಾವು ಹುಷಾರಾಗಿ ತಗೋಬೇಕು ಅವರು ಕೊಡೋ ಗುಳಿಗೆಗಳಿಂದ ಅಥವಾ ಶಸ್ತ್ರಚಿಕಿತ್ಸೆಯಿಂದ ನಮ್ಮ ಚಿಕಿತ್ಸೆಯಿಂದ ನಮ್ಮ ಖಾಯಿಲೆಗಳು ವಾಸಿಯಾಗೋಲ್ಲ ಅದಕ್ಕೆ ತಕ್ಕದ್ದೆಯೇ ನಾವು ನಮ್ಮ ಮನೆಯಲ್ಲಿ ಸಿಗುವಂತಹ ಹಣ್ಣುಗಳನ್ನು ಆಗಿರ್ಬೋದು ಅಥವಾ ಹೆಚ್ಚಿನದಾಗಿ ತಿಂದ್ಕೋಬೇಕು ಮತ್ತೆ ಇನ್ನೂ ಹಣ್ಣುಗಳನ್ನ ತಿಂದ್ಕೋಬೇಕು ಮತ್ತೆ ಬೇರೆ ರೀತಿಯಾದಂತಹ ಎಣ್ಣೆ ಪದಾರ್ಥಗಳನ್ನ ನಾವು ಯಾವುದೇ ರೀತಿ ತಿನ್ನಬಾರದು ಏಕೆಂದರೆ ಅದರಿಂದ ಆಗುವ ತೊಂದರೆಗಳೇ ಜಾಸ್ತಿ ಅಂತಲೇ ಹೇಳ್ಬೋದು ಎಣ್ಣೆ ಪದಾರ್ಥಗಳು ತಿನ್ನೋದ್ರಿಂದ ಇನ್ನೂ ಹೆಚ್ಚಿನದಾದಂತಹ ಖಾಯಿಲೆ ಉಂಟಾಗ್ತಾ ಹೋಗ್ತಾಯಿರುತ್ತೆ ಹಲವಾರು ರೀತಿಯಲ್ಲಿ ಜನರು ತುಂಬ ಕಷ್ಟವನ್ನು ಹಲವಾರು ರೀತಿಯಾದಂತೆ ಕಷ್ಟಗಳನ್ನು ಮತ್ತೆ ಅನುಭವಿಸ್ತಾ ಹೋಗಬೇಕಾಗುತ್ತೆ ನೀವು ಜ್ವರ ಕಮ್ಮಿ ಆಗಬೇಕು ಅಂದರೆ ನಾವು ನಮ್ಮದೇ ಆದಂತಹ ಪಥ್ಯೆಯಲ್ಲಿ ನಾವು ಇದ್ದುಕೊಂಡು ನಮ್ಮ ಕಾ ಜ್ವರವನ್ನು ವಾಸಿ ಮಾಡ್ಕೊಳ್ಳಬೇಕು ಅಂತಲೇ ಹೇಳ್ಬೋದು ಇದರಿಂದಾಗಿ ನಾವು ಹಲವಾರು ರೀತಿಯ ಇಂತಹ ಕಾಯಿಲೆಗಳನ್ನು ಓಡಿಸ್ಬೋದು ಮತ್ತೆ ನಮ್ಮ ಬಂದಿರುವ ಖಾಯಿಲೆಯನ್ನು ತಡೆಗಟ್ಟೋಕೆ ಇರುವಂತಹ ಒಂದು ಉಪಾ ಉದಾಹರಣೆ ಅಂತ ಉಪಯೋಗ ಅಂತಲೇ ಹೇಳ್ಬೋದು ಇಂದರಿಂದಾಗಿ ಯಾವ್ದಾದ್ರೂ ರೋಗಗಳನ್ನು ತಡೆಗಟ್ಬೋದು ಮತ್ತೆ ಸಮಸ್ಯೆಗಳನ್ನು ಹೋಗಲಾಡಿಸ್ಬೋದು ಅಂತಲೇ ಹೇಳ್ಬೋದು ಈ ಯಾವುದೇ ಒಂದು ಸ ಯಾವುದೇ ಒಂದೇ ಒಂದು ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರಕತೆಯಲ್ಲೆ ಆಗಿರ್ಬೋದು ಇಂತಹ ಕಾಯಿಲೆಗಳು ನಮ್ಮ ಅಕ್ಕಪಕ್ಕ ಬರದೇ ಇರುವಂತೆ ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗ್ಬೇಕೂಂತಲೇ ಹೇಳ್ತೀವಿ ಆ ಸ್ವಚ್ಛತೆ ಕಾಪಾಡೋವಂತಹ ಸಂದರ್ಭ ಸ್ವಚ್ಛತೆ ಕಾಪಾಡೋವಂತಹ ಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಅಂತಲೇ ಹೇಳ್ಬೋದು ಸ್ವಚ್ಛತೆ ಕಾಪಾಡು ಕಾಪಾಡ್ಕೊಬೇಕು ಸರ್ಕಾರ ಅಂತ ಸರ್ಕಾರದ ಮೇಲೆ ಹಾಕೋದಕ್ಕಿಂತ ಆ ಸ ಆ ಅಕ್ಕಪಕ್ಕದಂತಹ ಏರಿಯಾಗಳನ್ನು ನಾವೇ ನಾವೇ ಸ್ವಚ್ಛವಾಗಿ ಇಟ್ಕೊಂಡು ಅದಕ್ಕೆ ಆದಂತಹ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗೋರಿಂದ ಕೊಡ್ತಾ ಹೋಗೋದ್ರಿಂದ ಹಲವಾರು ರೀತಿಯ ಕಾಯಿಲೆಗಳು ನಾವು ಓಡಿಸ್ಬೋದು ಅಂತಲೇ ಹೇಳ್ಬೋದು